ಡ್ರಾಯಿಂಗ್ ಅಂತ ಈ ಸ್ಪರ್ಧೆ ಅಂತ ಬಂದರೆ ಈಗಿನ ಒಂಸು ನಿರ್ದಿಷ್ಟ ಕಾಲ ಗಟ್ಟದಲ್ಲಿ ನ ಕಲೆಗೆ ಉತ್ತಮವಾದಂಥ ಒಂದು ಮಹತ್ವವನ್ನು ಕೊಡ್ತಾರೆ ಬೆಲೆಯನ್ನು ಕೊಡ್ತಾರೆ ಈ ಈ ಡ್ರಾಯಿಂಗ್ ಅನ್ನುವಂಥ ವಿಷಯ ಬಂದರೆ ನಾವು ಹಲವಾರು ರೀತಿಯ ಒಂದು ಪ್ರಯೋಜನ ಪಡ್ಕೊಳ್ಬೋದು ಯಾವ ರೀತಿಯಾಗಿ ಅಂತ ಕೇಳಿದರೆ ನಮ್ಮ ಈ ಡ್ರಾಯಿಂಗ್ ಅಂಥಕ್ಕಂಥದ್ದು ಈ ಈಗಿನ ಒಂದು ಕಾಲ ಗಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ವಯಸ್ಕರು ಆಗಿರ್ಬೋದು ಅವರಿಗೆ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಸಲಹೆಯನ್ನು ನೀಡ್ತಕ್ಕಂಥದ್ದು ಈ ಸಲಹೆಯಲ್ಲಿ ಈ ಒಂದು ಡ್ರಾಯಿಂಗು ಹೇಳ್ತಕ್ಕಂಥ ಒಂದು ಸ್ಪರ್ಧೆಗೆ ಭಾಗವಹಿಸ್ ಭಾಗವಹಿಸುವುದರಲ್ಲಿ ಇರ್ಬೋದು ಒಂದು ಒಳ್ಳೆಯ ರೀತಿಯ ಮಹತ್ವವನ್ನು ಈ ಡ್ರಾಯಿಂಗ್ ತಿಳಿಸ್ತದೆ ಈಗ ಇರುತಕ್ಕಂಥ ಎಲ್ಲಾ ಡ್ರಾಯಿಂಗ್ಪ ಆಸಕ್ತರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಡ್ರಾಯಿಂಗ್ ಒಂದು ಬರವಣಿಗೆ ಇರ್ತಕ್ಕಂಥ ಒಂದು ವಿಷಯ ಇದನ್ನು ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ